ಮೊದಲಿನ ಉಟ್ಕೊ ಮತ್ತು ಉಟ್ಕೊಂಬುದು ಫ್ಯಾಷನ್ ಎಲ್ಲ ಬೇರೇದೇ ಇತ್ತು ಹಿಂದಿನ ಕಾಲದ ಮಂದಿ ಯೋಚನೆನೇ ಬೇರೆ ಇದ್ವು ಅವರೆಲ್ಲ ಆಲೋಚನೆನೇ ಬೇರೆ ಬೇರೆ ಮಾಡ್ತಿದ್ರು ಅದಕ್ಕವರು ಫ್ಯಾಷನ್ದಾಗೆಲ್ಲ ಜಾಸ್ತಿ ತಲೆ ಹಾಕ್ತಿದಿಲ್ಲ ಮೈ ತುಂಬ ಅರಿವೆ ಉಟ್ಕೊಂದು ರೊಕ್ಕ ಖರ್ಚಾಗಲ್ದಂಗ ನೋಡ್ಕೊಂಡ್ ಹೋಯ್ತಿದ್ರು ಈಗಿನ ಫ್ಯಾಷನ್ ಹೆಂಗದ ಫ್ಯಾಷನ್ ಹೆಚ್ಚದ ಬಟ್ಟಿದಾಗಾಗಲಿ ಉಟ್ಕೋ ಮತೊಟ್ಕೋಮದು ಊಟ ತಿಂಡಿ ಇರೋದೆಲ್ಲಾ ಚೇಂಜ್ ಅದ ಅವರ ಪ್ರಕಾರ ನೋಡದ್ರ ಕಮಾಯಿ ಭೀ ಹಾಗೆ ಅದ ಅವರ ಕಮಾಯಿ ಭೀ ಹಾಗೆ ಅದೆ ಅವರ ಖರ್ಚಗೋಳ್ ಭೀ ಹಾಗೆ ಅದ ಎರಡು ಭೀ ಅದರದು ಸಾಲಲ್ಲ ಕರೆಕ್ಟಾವಾ ಅದು ಹಿಂದಿನ ಕಾಲ ಇತ್ತು ಈಗಿನ ಜಮಾನದ ಈಗಿನ ಜಮಾನದ ಪ್ರಕಾರ ಇವು ಬಟ್ಟೆಗಳು ಇವು ಖರ್ಚಾಗಳು ಇದು ಕಮಾಯಿ ಚಂದದ ಪೆಲೆಕಿನ್ ಜಮಾನ ಪ್ರಕಾರ ಅದು ನೋಡಿದರೆ ಅದು ಭೀ ಚಂದದ ಒಂಥರ ನೋಡಿದ್ರೆ ಯಾಕಂದರೆ ಹಿಂದ್ಕಿಂದ್ರಾಗೆ ಜಾಸ್ತಿ ಖರ್ಚಾಗಳು ಇದ್ದಿದ್ದಿಲ್ಲ